ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಹಲವಾರು ರೀತಿಯ ಉದ್ಯೋಗ ಅವಕಾಶಗಳಿದೆ ಜೀವನ ಉಪಾಯದ ಮೂಲಗಳು ಕೂಡ ಇದೆ ಈಗ ಕೃಷಿಕ ಕೈಗಾರಿಕೆ ಅಂತ ಹೇಳ್ಬಂದಾಗ ನಮಗೆ ನಮ್ಮ ಮನೆಗಳಲ್ಲಿ ಯಾವುದೇ ರೀತಿಯಾದಂತಹ ಜಮೀನು ಅಥ್ವ ಆಸ್ತಿಗಳಿದ್ದಾಗ ನಮಗೆ ಆ ಒಂದು ಭೂಮಿಗೆ ಹೊಂದಿಕೊಳ್ಳುವಂತಹ ಸಸ್ಯಗಳಾಗಿರ್ಬೋದು ಭೂಮಿಗೆ ಹೊಂದಿಕೊಳ್ಳುವಂತಹ ಕೃಷಿಯನ್ನು ಮಾಡುವುದರ ಮೂಲಕ ನಾವು ಜೀವನ ಉಪಾಯವನ್ನು ಕಂಡುಕೊಳ್ಳಬಹುದು ಸಮಾಜ ಸೇವೆ ಅಂತ ಬಂದಾಗ ರಾಜಕಾರಣ ಅಂತೇ ನಮ್ಮ ನಮ್ಮ ತಲೆಗೆ ಮೊದಲು ಏನಾದ್ರು ಹೊಳೀತು ಅಂತೆಳಿದ್ರೆ ನಾವು ಸಾಮಾನ್ಯವಾಗಿ ನಕಾರಾತ್ಮಕವಾಗಿ ಆಲೋಚನೆ ಮಾಡ್ತೀವಿ ಸಕಾರಾತ್ಮಕವಾಗಿ ಆಲೋಚನೆ ಮಾಡ್ತೀವಿ ಅಂತೇಳಿದ್ರೆ ಸ್ ಗ್ ರಾಜಕಾರಣಿಗಳು ಕೂಡ ಸ್ವಂತ ಆಲೋಚನೆಯಿಂದ ಸಮಾಜ ಸೇವೆಯನ್ನು ಮಾಡೋದನ್ನ ನಾವು ನೋಡ್ತಿದೀವಿ ಸ್ವಉದ್ಯೋಗ ನಾವು ಎಷ್ಟೋ ನಮ್ಮ ಶಿಕ್ಷಣದ ಒಂದು ದಡವನ್ನು ಮುಟ್ಟಿದ ಮುಟ್ಟಿದಾಗಲು ಕೂಡ ಕೆಲವೊಮ್ಮೆ ನಮಗೆ ಉದ್ಯೋಗ ಅವಕಾಶಗಳು ಸಿಗುವುದಿಲ್ಲ ಆ ಒಂದು ಇಷ್ಟು ದಿನ ನಾವು ಶಿಕ್ಷಣದ ಬಗ್ಗೆ ಅರಿವಿದೆ ನಮಗೆ ಕೆಲವೊಂದು ಕೌಶಲ್ಯಗಳು ತಿಳಿದಿದೆ ಅಂತೇಳಿದ್ರೆ ನಾವು ಸರ್ಕಾರಿ ಕೆಲಸಗಳಾಗ್ಲಿ ಖಾಸಗಿ ಕೆಲಸಗಳಿಗಾಗಿ ಕಾಯುವಂಥ ಅವಶ್ಯಕತೆ ಇರೋದಿಲ್ಲ ನಮ್ಮ ಕೌಶಲ್ಯಗಳನ್ನು ಉಪಯೋಗಿಸಿಕೊಂಡು ಸ್ವ ಉದ್ಯೋಗವನ್ನು ಶುರು ಮಾಡಬಹುದು ನಾವು ಹೆಚ್ಚಾಗಿ ಖಾಸಗಿ ಉದ್ಯೋಗಗಳಿಗಿಂತ ಸರ್ಕಾರಿ ಉದ್ಯೋಗಗಳಿಗೆ ಹೆಚ್ಚು ಪ್ರಾಶಸ್ತ್ಯವನ್ನು ನೀಡ್ತೀವಿ ಉದ್ದೇಶ ಏನಂದ್ರೆ ಖಾಸಗಿ ಉದ್ಯೋಗಗಳಲ್ಲಿ ನಮಗೆ ಹೆಚ್ಚಾಗಿ ನಾವು ಅನ್ಕೊಂಡಿರುವಂತಹ ಸಂಬಳಗಳು ಸಿಗೋದಿಲ್ಲ ನಮಗೆ ಬೇಕಾಗಿರುವಂತಹ ಸಮಯದಲ್ಲಿ ರಜಗಳು ಸಿಗೋದಿಲ್ಲ ಆದರೆ ಅದು ಅದು ಅದಲ್ಲದೆ ದೃಢವಾದವಂಥ ಒಂದು ನಮಗೆ ಆತ್ಮಸ್ಥೈರ್ಯ ಇರುವುದಿಲ್ಲ ಖಾಸಗಿ ಉದ್ಯೋಗಗಳಲ್ಲಿ ಸರ್ಕಾರಿ ಉದ್ಯೋಗಗಳು ಅಂತ ಏ ಬಂದಾಗ ನಮಗೆ ಒಂದು ಇಷ್ಟು ವಯೋಮಿತಿಯವರೆಗು ನಮಗೆ ಈ ಕೆಲಸ ಖಾಯಂ ಅನ್ನುವ ಅಂತ ಒಂದು ಧೈರ್ಯ ಇರುತ್ತೆ ಆ ಸಂಬಳ ಕೂಡ ಕೂಡ ಅಷ್ಟೇ ಇರುತ್ತೆ ನಮಗೆ ಏನದು ಸರ್ಕಾರೀ ರಜೆಗಳು ಹೆಚ್ಚಾಗಿ ಇರೋದ್ರಿಂದ ರಜೆಗಳು ಪ್ರತಿಯೊಬ್ಬ ಉದ್ಯೋಗಿಗೂ ಕೂಡ ಅವಶ್ಯಕತೆ ಇರುತ್ತೆ ಕೆಲವೊಮ್ಮೆ ಸರ್ಕಾರಿ ರಜೆ ಅಲ್ಲದೆ ನಮಗೆ ವೈಯಕ್ತಿಕವಾಗಿ ರಜೆಗಳು ಬೇಕು ಅಂತ ಹೇಳಿದಾಗ ಕೂಡ ನಮಗೆ ಸರ್ಕಾರಿ ಉದ್ಯೋಗಗಳು ಅತೀ ಅನುಕೂಲವನ್ನು ಮಾಡುತ್ತವೆ ಮಾಡುತ್ತೆ ನಮ್ಮ ಜಿಲ್ಲೆಯಲ್ಲಿ ನಿರುದ್ಯೋಗ ಹೆಚ್ಚಾಗಿ ಇರುವುದನ್ನ ನಾವು ಖಂಡಿತವಾಗಿಯು ಕಾಣ್ತಾ ಇರ್ತೀವಿ ವಿದ್ಯಾರ್ಥಿಗಳು ಎಷ್ಟೋ ಜನ ತಮ್ಮ ಶಿಕ್ಷಣದ ಮಿತಿಯನ್ನು ದಾಟಿದ್ರು ಕೂಡ ಅವರಿಗೆ ಕೆಲವೊಂದು ಉದ್ಯೋಗಗಳು ಅವರು ಅನ್ಕೊಂಡಿರ್ವಂತಹ ಉದ್ಯೋಗಗಳು ಸಿಗುವುದಿಲ್ಲ ನಾವು ಸಲಹೆಯನ್ನು ಪಡ್ಕೋಬೇಕಂತ ಹೇಳೋದಾದ್ರೆ ಆ ಪ್ರೈವೇಟ್ ಲಿಮಿಟೆಡ್ ಆಗಿರ್ಬೋದು ಈ ರೀತಿಯಾದಂಥ ಹಲವಾರು ರೀತಿಯಾದಂಥ ನಮಗೆ ನಮ್ಮಲಿರುವಂತಹ ಕೌಶಲ್ಯದ ಮೂಲಕ